ಹವಾಮಾನ ಅಂತ ಅಂದರೆ ಇವು ಬೇಸಿಗೆ ಟೈಮಲ್ಲಿ ಈ ಒಂದು ಬಳ್ಳಾರಿ ವಾತಾವರಣ ನಲ್ವತ್ತೆಂಟು ಡಿಗ್ರಿ ಸೆಲ್ಸ್ ಏನು ಬೇಸಿಗೆ ಇರುದರಿಂದ ಮಕ್ಕಳು ಜಾಸ್ತಿ ವಾಟ್ರ್ ಪಾಲ್ಸ್ ಈ ಥರ ತಂಪಾದವು ಅಂತಂದರೆ ಆಮೇಲೆ ಏನು ಒಂದು ಕೊಡಗು ಈ ಥರ ಎಲ್ಲ ತಂಪಾದ ಪ್ಲೇಸ್ಗಳಿಗೆ ಹೋಗಲಿಕ್ಕೆ ಇಷ್ಟಪಡ್ತಾರೆ ಧಾರ್ಮಿಕ ಜಾತ್ರೆಗಳಂತಂದರೆ ಧಾರ್ಮಿಕ ಜಾತ್ರೆಗಳು ಅಂದರೆ ನಮ್ಮ ಊರಲ್ಲಿ ಜಡ್ತಾತನ ಜಾತ್ರೆಗಳು ಆಮೇಲೆ ಏನಪ್ಪ ಅಂತಂದರೆ ಈ ಕೊಕ್ಕೆ ಇದು ತಿಪ್ಪೇರುದ್ರಸ್ವಾಮಿ ಜಾತ್ರೆಗಳು ಆಮೇಲೆ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಜಾತ್ರೆಗಳು ನೆಕ್ಸ್ಟ್ ಇನ್ನೊಂದು ಆಮೇಲೆ ಇವರು ಶಿವಪ್ಪ ತಾತನವರ ಜಾತ್ರೆಗಳು ಹವಾಮಾನ ಮತ್ತು ಸಂದರ್ಭಗಳಲ್ಲಿ ಯಾವುದೇ ಪ್ರವಾಸಿಗರು ಈ ಬೇಸಿಗೆ ಟೈಮಲ್ಲಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೋಗೋಕ್ಕೂನು ಇಷ್ಟಪಡ್ತೇವೆ ಈ ಥರ ಧರ್ಮಸ್ಥಳ ಮತ್ತು ಆಮೇಲೆ ಕೆಲವೊಂದು ಎಲ್ಲ ದೇವಸ್ಥಾನಗಳಿಗೂ ಹೋಗಲಿಕ್ಕೂನು ಇಷ್ಟಪಡ್ತೇವೆ ಧಾರ್ಮಿಕ ಜಾತ್ರೆಗಳು ಅಂತಂದರೆ ಈ ಈ ಮಹಾದೇವ ತಾತನವರ ಜಾತ್ರೆಗಳು ಸಾಕಷ್ಟು ಹಲವಾರು ಗುಳ್ಯಂ ಜಾತ್ರೆಗಳು ಆಮೇಲೆ ದೊಡ್ಡಬಸವೇಶ್ವರ ಜಾತ್ರೆಗಳು ಈ ಥರ ಎಲ್ಲವು ಧಾರ್ಮಿಕವಾಗಿ ಜಾತ್ರೆಗಳು ಏನು ಯವು ಎಲ್ಲಾದಕ್ಕು ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಹೆಚ್ಚು ಹಂಪಿ ಈ ಒಂದು ಸಮಯದಲ್ಲಿ ಈ ಒಂದು ಹವಾಮಾನ ಸ್ಥಿತಿಯಲ್ಲಿ ಹೆಚ್ಚು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಇಷ್ಟಪಡ್ತೇವೆ ದೇವಸ್ಥಾನ ಪಕ್ಕದಲ್ಲೇ ಸಮುದ್ರ ಎಲ್ಲ ಈ ಥರ ಎಲ್ಲ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಅಂದರೆ ಹೆಚ್ಚು ಅನುಕೂಲ ಆಗುವುದು ಅಂತಂದರೆ ಬೇಸಿಗೆ ರಜದಲ್ಲಿ ಮಕ್ಕಳ ಬೇಸಿಗೆ ರಜದ ಟೈಮಲ್ಲಿ ಹೆಚ್ಚು ಅನುಕೂಲವಾಗುವುದು ಅನಿರ್ದಾ ಅನಿರ್ದಿಷ್ಟ ಸೀಜನ್ನು ಅಂತಂದರೆ ಅನಿರ್ದಿಷ್ಟ ಸೀಜನ್ನು ಯಾವುದಾದರೂ ಎಲ್ಲವು ಸೇ ಈಗ ಬೇಸಿಗೆ ಬಂತಂದರೆ ಮಾವು ಸೀಜನ್ನು ಎಲ್ಲವನ್ನು ಆಚರಣೆ ಮಾಡ್ತೇವೆ ಹೆಚ್ಚು ತಂಪಾದ ಪ್ರದೇಶಗಳಿಗೆ ಹೋಗಲಿಕ್ಕೆ ಇಷ್ಟಪಡ್ತಾರೆ ಈ ಬೇಸಿಗೆಯಿಂದ ಓ ಬಿಸಿಲಿನಿಂದ